ಚಿಕ್ಕ ಮಂಗ್ಳೂರು ಜಿಲ್ಲೆಯಲ್ಲಿ ಪ್ರಮುಖ ಸಾರಿಗೆ ಅಂದರೆ ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂದರೆ ಇದೇ ಪ್ರಮುಖ ಸಾರಿಗೆ ಸೌಲಭ್ಯ ಇದು ಬಿಟ್ಟರೆ ಕರೆಕ್ಟಾಗಿ ಯಾವುದು ಸೌಲಭ್ಯಗಳು ಕೂಡ ಕರ್ನಾಟಕದಲ್ಲಿ ಇಲ್ಲ ಸಾರಿ ಚಿಕ್ಕಮಂಗ್ಳೂರಲ್ಲಿ ಇಲ್ಲ ಯಾಕೆಂದರೆ ವಿಮಾನ ನಿಲ್ದಾಣ ಅಂತು ಚಿಕ್ಕ ಮಂಗ್ಳೂರು ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಆ್ಯಂಡ್ ಈ ರಾಜ್ಯ ರಸ್ತೆ ಸಾರಿಗೆ ಕೂಡ ಈ ನಮಗೆ ಬೇಕಾ ಚಿಕ್ಕ ಮಂಗ್ಳೂರು ಜಿಲ್ಲೆಯಲ್ಲಿ ಬೇಕಾಗಿದ್ದ ಕಡೆ ಎಲ್ಲಾ ಇಲ್ಲ ಅಂದರೆ ತಾಲೂಕು ಚಿಕ್ಕ ಮಂಗ್ಳೂರು ಜಿಲ್ಲೆಯ ತಾಲೂಕಾಗ ಈ ಕೊಪ್ಪ ಆಗಲಿ ಈ ಕಡೆ ಎನ್ ಆರ್ ಪುರ ಆ ಕಡೆ ಎಲ್ಲ ಬಸ್ಗಳು ಹೋಗೋದೇ ಕಮ್ಮಿ ಹೋಗೋದೆ ತುಂಬ ತುಂಬ ಕಮ್ಮಿ ಆ್ಯಂಡ್ ಅದು ಅಂದರೆ ಅದು ಒಂದೇ ನಮಗೆ ಚಿಕ್ಕ ಮಂಗ್ಳೂರು ಜಿಲ್ಲೆಯಲ್ಲಿ ಇರೋದು ಅದೊಂದೇ ಕರೆಕ್ಟು ಅಂದರೆ ಸಾರಿಗೆ ನ ನಿಗಮ ಬಟ್ ಅದು ಕೂಡ ಕರೆಕ್ಟ್ ಇಲ್ಲ ಆ್ಯಂಡ್ ಮತ್ತು ಟ್ರೈನಿಂದು ಟ್ರೈನು ವಿಚಾರಕ್ಕೆ ಬಂದರೆ ಚಿಕ್ಕ ಮಂಗಳೂರಿನಲ್ಲಿ ಟ್ರೈನು ವ್ಯವಸ್ಥೆ ಕೂಡ ಕ ಸೌಲಭ್ಯ ಕರೆಕ್ಟಾಗಿ ಇಲ್ಲ ನಮಗೆ ಯಾಕೆಂದ್ರೆ ಈ ಚಿಕ್ಮಂಗ್ಳೂರ್ ಜಿಲ್ಲೆಯಲ್ಲಿ ಜಿಲ್ಲೆ ಜಿಲ್ಲೆಯಲ್ಲಿ ಕರೆಕ್ಟು ಇರೋದೇ ಎರಡು ಟ್ರೈನ್ ಅಂದರೆ ಬೆಳಗ್ಗೆ ಒಂದು ಸಂ ರಾತ್ರಿ ಒಂದು ಅದು ಬೆಂಗ್ಳೂರಿಗೆ ಒಂದೇ ಎರಡೇ ಟ್ರೈನ್ ಅದು ಬಿಟ್ಟರೇ ಚಿಕ್ಕಮಂಗ್ಳೂರು ಜಿಲ್ಲೆಯ ಕಡೂರು ಮತ್ತು ತರೀಕೆರೆ ತಾಲೂಕು ತಾಲೂಕುಗಳಲ್ಲಿ ಎಲ್ಲ ರೀತಿಯ ಟ್ರೈನ್ಗಳು ಲಭ್ಯವಿದೆ ಎಲ್ಲ ರೀತಿಯ ಟ್ರೈನ್ಗಳು ಲಭ್ಯವಿದೆ ಅಂದರೆ ಅಲ್ಲೀ ನಿಮಗೆ ಎಲ್ಲ ರೀತಿಯ ಟ್ರೈನ್ಗಳು ಜಂಕ್ಷನ್ ಸ್ಟಾಪ್ಗಳಿರುತ್ತವೆ ಆ ಆ ಸಾರಿಗೆ ಸೌಲಭ್ಯಗಳು ನಿಮಗೆ ಚಿಕ್ಕಮಂಗ್ಳೂರ್ ಜಿಲ್ಲೆಯ ಕಡೂರು ಮತ್ತು ತರೀಕೆರೆ ತಾಲೂಕುಗಳಲ್ಲಿ ಸೌಲಭ್ಯ ಇರುತ್ತದೆ ಇನ್ನು ವಿಮಾನ ನಿಲ್ದಾಣ ವಿಷಯಕ್ಕೆ ಬಂದರೆ ಚಿಕ್ಕಮಂಗ್ಳೂರ್ ಜಿಲ್ಲೆಯ ಯಾವುದೇ ತಾಲೂಕು ಆಗಲೀ ಅಥವ ಈ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲೇ ವಿಮಾನ ನಿಲ್ದಾಣ ಎಲ್ಲೂ ಇಲ್ಲ ವಿಮಾನ ನಿಲ್ದಾಣವೇ ಇಲ್ಲ ಸಾಮಾಜಿಕ ಸಾರಿಗೆ ಅಂದರೆ ಈ ಮಲ್ಲಿಕ ಚಿಕ್ಕ ಮಂಗಳೂರಲ್ಲೂ ಒಂದು ಒಂದು ಸಾರಿಗೆಯಿದೆ ಅದು ಮಲ್ಲಿಕಾರ್ಜುನ ಸಾ ಅಂತ ಒಂದು ಸಾರಿಗೆಯಿದೆ ತುಂಬ ಉಪಯ ಉಪಯ ಉಪ್ಯೋಗಕಾರಿಕ ಸಾರಿಗೆ ಅದು ಏ ಯಾಕೆಂದರೆ ತುಂಬ ವರ್ಷಗಳ ಇಂದ ಅದು ಅದು ಅದರೆ ಅದ ಕೆಲಸವನ್ನು ಮಾಡಿಕೊಂಡು ಬಂದಿದೆ ಇಲ್ಲಿಯವರೆವಗು ಯಾವುದೇ ತಕರಾರು ಇಲ್ಲದೇ ಇದೇ ರೀತಿ ಚಿಕ್ಕ ಮಂಗಳೂರಿಗೆ ಯಾವುದೇ ಕೂಡ ಸೌಲಭ್ಯವಿಲ್ಲದ ಜನರು ಬದುಕುತ್ತಿದ್ದಾರೆ ಅಂದರೆ ಕೆಎಸ್ಆರ್ಟಿಸಿ ರಾಜ್ಯ ರಸ್ಸೆ ರಸ್ತೆ ಸಾರಿಗೆ ಬಿಟ್ಟರೆ ಯಾವುದೇ ರೀತಿಯ ಒಂದು ಸೌಲಭ್ಯವಿಲ್ಲ ಸರಕಾರದ ಕಡೆ ಇಂದ ಇಷ್ಟು ಇಷ್ಟು ಬಿಟ್ಟರೆ ಏನು ಕೂಡ ಯಾವುದೇ ಪ್ರಮುಖ ಸಾರಿಗೆ ಸೌಲಭ್ಯಗಳು ಚಿಕ್ಕ ಮಂಗಳೂರಿನಲ್ಲಿ ಇಲ್ಲ ಈ ರಸ್ತೆ ಸಾರಿಗೆ ಒಂದು ಬಿಟ್ಟರೆ ಯಾವುದೇ ಕೂಡ ಕರೆಕ್ಟಾದ ಸಾರಿಗೆ ನಿಗಮವು ಚಿಕ್ಕ ಮಂಗಳೂರಿನಲ್ಲಿಲ್ಲ